ಹೌದ್ರಿ ತಾವು ಯಾರು ರೀ ನಮ್ಸ್ಕಾರ ರೀ ಮೇಡಮ್ ಅವರೇ ಯಾಕ್ರಿ ಎದುರ ಸಲುವಾಗಿ ರೀ ಇಲ್ಲ ರೀ ಮೇಡಮ್ ನೀವು ಹೇಳಿದರೆ ಬರ್ತೇನೆ ರೀ ಮೇಡಮ್ ಅವರೆ ಯಾವುದರ ಸಲುವಾಗಿ ರೀ ಯಾಕ್ರಿ ಏನು ಮಾಡೋಣ ರೀ

ಹೌದ್ರಿ ಸ್ಕೂಲ್ ಯುನಿಫಾರ್ಮ್ ಹಾಕಿ ಕಳಿಸ್ತೇವೆ ಅಲ್ರಿ ಸ್ಕೂಲ್ ಯುನಿಫಾರ್ಮ್ ಹಾಕ್ಕೊಂಡೆ ಬರ್ತಾನೆ

ಹೌದ್ರೀ ಹೌದ್ರಿ ಹಿಂಗೆಲ್ಲ ಮಾಡ್ಲಕ್ಕತ್ತಾನ ರೀ ಹೌದ್ರಾ ಹೌದ್ರಿ ನಮ್ಗೆ ಇದು ಏನು ಗೊತ್ತೇ ಇಲ್ಲಿ ನೋಡಿರಿ ಆ ಥರ ಕೂಡ್ಕೊಂಡು ಹಿಂಗೆ ಮಾಡ್ಲಕ್ಕತ್ತಾನ ಏನೋ ಗೊತ್ತಿಲ್ಲ ನೋಡಿರಿ ಏನು ಮೇಡಮ್ ರೀ ನಮ್ಮದು ಕೆಲಸ ಅದು ಭಾಳ ಇರ್ತದೆ ಅದ್ರ ಸಲಕ್ಕಾ ಮಾಡ್ಕೊಂಡು ಹೋಳಿ ಇಲ್ರಿ ನಾ ಮನೆ ಇರೋದಿಲ್ಲ ಕರೆಕ್ಟ್ ಕಳಿಸ್ತೀವಿ ಅವ್ನಿಗೀಯ ಹೊ ಅದೇ ಏನು ಮಾಡ್ಲಿಕ್ಕತ್ತೇನೊ ಗೊತ್ತೇ ಇಲ್ಲ ನೋಡಿರಿ ಹೌದ್ರಿ ಅದೆಲ್ಲ ಕರೆಕ್ಟ್ ಅದ ಬಿಡಿರಿ ಹೌದ್ರಿ ಆಗ್ತದೆ ಆಗ್ತದೆ ಆಗ್ತದೆ ರೀ ಮೇಡಮರೇ ಇನ್ನೂ ಎರಡು ತಿಂಗ್ಳು ಅದಾ ರೀ ಹೇಗಾರ ಮಾಡಿ ಈ ಸರತಿ ಇದು ಮಾಡಿರಿ ನೆಕ್ಸ್ಟ್ ಮಾತ್ರ ಟಿ ಸಿ ಕೊಡಿರಿ ನಾ ಬೇರೆ ಸ್ಕೂಲಿಗೆ ಹಾಕ್ತೀನಿ ನಾನು ಇಲ್ಲ ಇಲ್ಲ ಬರ್ತೀನಿ ಬರ್ತೀನಿ ರೀ ಇಲ್ಲ ಇಲ್ಲ ಇಲ್ಲ ಚಾರ್ಜ್ ತಗೊಳ್ತೀನಿ ರೀ ಬರ್ತೀವಿ ರೀ ಮೇಡಮ್ ಅವರೆ ಆಯ್ತು ಆಯ್ತು ಸರಿ ತಗೊಳ್ರಿ ಹಾಂ ಹಾಂ ಬರ್ತೀನಿ ಬರ್ತೀನಿ ಹಾಂ ಬರ್ರಿ ಓಕೆ ತ್ಯಾಂಕ್ಸ್